ಹಲೋ ಸರ್ ಇದು ವೈಬ್ ಹೋಟಲ್ ರೀ ಸರ್ ಅದು ನಾವು ಫಂಕ್ಷನ್ಗಾಗಿ ಫಂಕ್ಷನ್ ಕಡೆದು ನಿಮ್ಮ ಹೋಟೆಲಲ್ಲಿ ಆರ್ಡರ್ ಮಾಡಿದ್ದೇವ ರೀ ಅಡಿಗೆಗಳೆಲ್ಲ ಬಿರ್ಯಾನಿ ಚಿಕನ್ ಬಿರ್ಯಾನಿ ಚಿಕನ್ ಕಬಾಬ್ ಮಟನ್ ಕಬಾಬ್ ಆಮೇಲೆ ಇದು ಫಿಶ್ ಫ್ರೈ ಆಯಿತು ಪನ್ನೀರ್ ಮಸಾಲೆ ಪನ್ನೀರ್ ಬಟ್ಟರ್ ಪನ್ನೀರ್ ಮಸಾಲೆ ಪನ್ನೀರ್ ರೈಸು ಇವೆಲ್ಲ ಐಟಮ್ಗಳೆಲ್ಲ ಆರ್ಡರ್ ಮಾಡಿದ್ದೀವ್ರಿ ನಾವು ಈಗ ನಮ್ದು ಗೆಸ್ಟ್ಗಳಿಗೆಲ್ಲ ನಾನ್ ವೆಜ್ ಬೇಕಂತ್ರೀ ವೆಜ್ ಬ್ಯಾಡಂತ ಪಾಲಕ್ ಪನ್ನೀರು ಆಮೇಲೆ ಈ ಪಾಲಕ್ ಮಸಾಲೆ ಆಮೇಲೆ ಇದು ಬಟ್ರ್ ಪನ್ನಿ ಬಟ್ರ್ ಮಸಾಲೆ ಇವೆಲ್ಲ ಆರ್ಡರ್ ಮಾಡಿದ್ದೇವ್ರಿ ಅವೆಲ್ಲ ಬ್ಯಾಡಂತ ಈಗ ನಮ್ಗೆ ಬರಿ ನಾನ್ ವೆಜೆ ಬೇಕಾಗಿದ್ರೀ ಏನು ಬೇಕೂಂದ್ರೆ ಚಿಕನ್ ಬಿರೆನಿ ಮಟನ್ ಬಿರೆನಿ ಮಟನ್ ಮಸಾಲೆ ಚಿಕನ್ ಮಸಾಲೆ ಫಿಶ್ ಫ್ರೈ ಚಿಕನ್ ಟಿಕ್ಕಾ ಆಮೇಲೆ ತಂದೂರಿ ರೊಟ್ಟಿ ಬಟರ್ ರೊ ಬಟ್ರ್ ನಾನ್ ಇಂಥವೆಲ್ಲ ಆರ್ಡರ್ ಮಾಡ್ಬೇಕಾಗಿದ್ರೀ ಈಗ ಅವು ನಾನ್ ವೆಜ್ ತೆಗ್ದಾಕಿ ನಾನ್ ವೆಜ್ ಒಂದೇ ಆರ್ಡರ್ ಕಳ್ಸ್ಕೊಡ್ಬೇಕ್ರಿ ನಮ್ಮ ಫಂಕ್ಷನ್ಗಳ ಗೆಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಆದಷ್ಟು ಬೇಗ ಅವು ವೆಜ್ ಐಟಮೆಲ್ಲ ತೆಗ್ದಾಕಿ ನಾನ್ ವೆಜ್ ಐಟಮು ಕಳ್ಸ್ಕೊಡ್ರಿ ಬೇಗ ಕಳ್ಸ್ಕೊಡ್ರಿ ಇವೆಲ್ಲ ಐಟಮ್ಗಳೆಲ್ಲ ಬೇಗ ಆದಷ್ಟು ಬೇಗ ಕಳ್ಸ್ಕೊಡಿ ಫಂಕ್ಷನ್ ಸ್ಟಾರ್ಟ್ ಆಗ್ಲತ್ತದ ಮತ್ತು ಅದಷ್ಟು ಬೇಗ ಕಳ್ಸ್ಕೊಡ್ರೀ ಎಲ್ಲರೂ ಬಂದು ಗೆಸ್ಟ್ಗಳು ಬರಕ್ಕಿಂತ ಮುಂಚೆಗೆ ಫ್ರೆಶಾಗಿ ಚಂದ ಮಾಡಿ ಮತ್ತೆ ಹ್ಯಾಗಿರ್ಬೇಕು ಅಂದರೆ ಕ್ವಾಲಿಟಿ ಹೆಂಗೆ ಊಟ ಹೆಂಗಿರ್ಬೇಕು ಅಂದ್ರೆ ಇನ್ನೊಂದು ಸಲ ನಿಮ್ಮದು ಶಾಪ್ ನಿಮ್ಮದೇ ಹೋಟೆಲಲ್ಲಿ ಆರ್ಡರ್ ಮಾಡ್ಬೇಕು ನಮ್ಮ ಗೆಸ್ಟುಗಳೆಲ್ಲ ಹಂಗೆ ಆ ಥರ ಟೇಸ್ಟಿ ಮಾಡಿ ಕಳ್ಸ್ಬೇಕ್ರೀ ನೀವು ಹಾಗಾದ್ರೆ ನಿಮ್ದು ನಿಮ್ಮ ಹೋಟೆಲಿಗೆ ಇನ್ನೊಂದು ಸಲ ಆರ್ಡರ್ ಮಾಡ್ಬೇಕು ನಾವು ಆರ್ಡರ್ ಮಾಡ್ತೀವಿ ನಾವು ಈಗ ನೀವು ಎಲ್ಲ ಮಸಾಲೆ ಐಟಮ್ಗಳೆಲ್ಲ ನಾನ್ ವೆಜ್ ಐಟಮ್ಗಳೆಲ್ಲ ಚಂದ ಚಂದ ಮಾಡಿದಿರಿ ಅಂದ್ರ ಮುಂದೆ ನಿಮ್ಮ ಹೋಟೆಲಿಗೆ ನಾವೇ ಆರ್ಡರ್ ನಮ್ಮ ಹೊಸ ಹೊಸ ನಮ್ಮ ಗೆಸ್ಟ್ಗಳೆಲ್ಲ ಬಂದ್ರು ನಮ್ಮ ಗೆಸ್ಟ್ಗಳ್ಗೆ ಆರ್ಡರ್ ಮಾಡ್ತಾರೆ ನಮ್ಮ ಗೆಸ್ಟುಗಳೆಲ್ಲ ನಿಮ್ಮದು ಹೋಟೆಲ್ದಾಗ ಮತ್ತೆ ಅವ್ರು ಆರ್ಡರ್ ಮಾಡ್ತಾರೆ ಅದರ ಕಡೆದು ಎಲ್ಲ ಐಟಮ್ಗಳು ಕ್ಲೀನಾಗಿ ಚಂದ ಟೇಸ್ಟಿಯಾಗಿ ಮಾಡ್ಕೊಂಡು ಬರಬೇಕು ಹಾಗೆ ತಂದೂರಿ ರೊಟ್ಟಿ ಎಕ್ಸ್ಟ್ರಾ ತೊಕೊಂಡು ಬರ್ರಿ ಮತ್ತೆ ರುಮಾಲಿ ರೊಟ್ಟಿ ತಂದೂರಿ ರೊಟ್ಟಿ ರುಮಾಲಿ ರೊಟ್ಟಿ ಇವೆಲ್ಲ ಚಂದ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತೊಕೊಂಬರ್ರೀ ಯಾವ ಭೀ ಹಿಂಗೆ ತಣ್ಣನೆ ಐಟಮ್ ಬ್ಯಾಡ ಮಸಾಲೆ ಜಾಸ್ತಿ ಬ್ಯಾಡ ಮಸಾಲೆ ಸ್ವಲ್ಪ ಕಮ್ಮಿ ಇರಲಿ ಟೇಸ್ಟಿಯಾಗಿರಲಿ ಮಸಾಲೆ ಐಟಮ್ ಯಾಕೆ ಬ್ಯಾಡ ಅಂದ್ರೆ ಈಗಿನ ಕಾಲ ಎಲ್ಲ ಬಿ ಪಿ ಶುಗರ್ ಎಲ್ಲ ಇರ್ತಾವ ಸ್ವಲ್ಪ ಬಿ ಮಸಾಲೆ ಐಟಮ್ ಕಮ್ಮಿ ಹಾಕ್ಕೊಂದಿ ಚಂದ ಒಳ್ಳೆಯ ಎಣ್ಣೆ ಎಣ್ಣೆ ಆಗಲಿ ಮಸಾಲೆ ಆಗಲಿ ಎಲ್ಲ ಕಮ್ ಹಾಕೊಂದಿ ಚಂದ ಅಡಿಗೆ ಮಾಡ್ಕೊಂದಿ ನಮಗೆ ತಂದು ಕೊಟ್ಟಿರಿ ಅಂದ್ರೆ ಎಲ್ಲ ನಮ್ಮ ಗೆಸ್ಟುಗಳೆಲ್ಲ ಊಟ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಹೋಟೆಲ್ದಾಗ ಎಲ್ಲಿ ಊಟ ಮಾಡಿ ಎಲ್ಲಿ ಆರ್ಡರ್ ಮಾಡಿದ್ದೀ ಅಂತ ಕೇಳ್ಬೇಕು ಗೆಸ್ಟ್ಗಳು ಆ ರೀತಿ ಅಡಿಗೆ ಮಾಡ್ಕೊಂಡ್ಬರ್ರಿ ನಮ್ಮ ಮನೆ ಫಂಕ್ಷನ್ಗೆ ಬಂದವರೆಲ್ಲ ಉಂಡು ಖುಷಿ ಪಡ್ಬೇಕು ಅಂಬೋದೇ ನಮ್ಮ ಆಸೆ ಅದ ಅವರೆಲ್ಲ ಬಂದವರೆಲ್ಲ ವೆಜ್ ಅಂಬರೀ ವೆಜ್ ಉಂಡು ಉಂಡು ಬೋರ್ ಆಗ್ಲತದ ನಾನ್ ವೆಜ್ ಮಾಡಿರಿ ಅಂತ ಹೇಳಿ ಹೇಳತ್ತಾರ ನಾನ್ ವೆಜ್ ಮಾಡ್ರೀ ಅಂತ ಹೇಳತ್ತಾರ ಅದರ ಕಡೆದೇ ವೆಜ್ಜಿನ ಐಟಮ್ಗಳೆಲ್ಲ ಕ್ಯಾನ್ಸಲ್ ಮಾಡುತಿದ್ದೇವ್ರೀ ಹಾಗೇನಿಲ್ಲ ಕೆಲವ್ರು ಈ ಕಾಲದಲ್ಲಿ ನಾನ್ ವೆಜ್ ನಾನ್ ವೆಜ್ ಅನ್ಲತ್ತಾರ ನಾನ್ ವೆಜ್ ಇದ್ದರೆ ಟೇಸ್ಟ್ ಇರ್ತದೆ ವೆಜ್ ಇದ್ರೆ ಟೇಸ್ಟಿ ಇರಲ್ಲ ಅನ್ನುತಾರ ಅದರ ಕಡೆ ನಾನ್ ವೆಜ್ ಆರ್ಡರ್ ಮಾಡ್ಬೇಕಂತ ಹೇಳಿ ಹೇಳತ್ತಿದ್ದೆರೀ ಎಲ್ಲ ನಾನ್ ವೆಜ್ ಐಟಮೇ ತಂದು ಬಡ್ಸ್ಕೊಡ್ರಿ ಆದಷ್ಟು ಬೇಗ ಕಳ್ಸ್ಕೊಡ್ರಿ ಫಂಕ್ಷನ್ ಸ್ಟಾರ್ಟ್ ಆಗಲ್ಕಿಂತ ಮುಂಚೆನೇ ಬಿಫೋರ್ ಹಾಫ್ ಎನ್ ಅವರ್ ಮುಂಚೆನೇ ಕಳ್ಸ್ಕೊಡ್ಬೇಕಂತ ಕೇಳತಿದ್ದೆ ರೀ ನಿಮ್ಗೆ ಎಲ್ಲ ಬಡ್ಸಕ್ಕೂ ನೀವೇ ನಿಮ್ಮ ಕಡೆ ಸ್ಟಾಪ್ಗಳಿಗೆ ಕಳಿಸಿರಿ ಎಲ್ಲರಿಗೆ ಉಣ್ಣಕ್ ಬಡ್ಸ್ಲಿಕ್ಕೆ ಬೇಕಲ್ಲ ರೀ ಉಣ್ಣಕ್ ಬಡಿಸೋರು ಭೀ ಬೇಕಲ್ಲ ಎಕ್ಸ್ಟ್ರಾ ಪೆ ಮಾಡ್ಬೇಕಾದ್ರೆ ನಿಮ್ಮ ಸ್ಟಾಫಿಗೆ ತಂದು ನಮ್ಮ ಫಂಕ್ಷನ್ದಾಗ ಬಡ್ಸ್ಲಕ್ಕ ಕಳಿಸ್ರಿ ಎಲ್ಲ ಸ್ಟಾಫ್ಗಳು ಅದರ ನೆಕ್ಸ್ಟ್ ಪೇಮೆಂಟ್ ಕೂಡ್ಲ ಬರ್ತದೆ ನಿಮ್ಮ ಸ್ಟಾಫ್ಗಳು ಇದ್ದರ್ರೀ ಆದಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡೋದು ಮಾಡ್ಕೊಂಡು ಬರ್ರಿ ನಮ್ಮ ಗೆಸ್ಟುಗಳೆಲ್ಲ ಉಂಡು ಸಂತೋಷಪಡಬೇಕು ನಿಮ್ಮ ಹೋಟೆಲಿಗೆ ನೆನ್ಸ್ಕೋ ಬೇಕು ನಿಮ್ಮ ಅಡಿಗೆ ನೆನ್ಸ್ಕೋ ಬೇಕು ಯಾರು ಮಾಡ್ಯಾರ ಅಂತೇಳಿ ಉಂಡು ಆನಂದ ಪಡ್ಬೇಕಂತ ಹೇಳಿ ನಮ್ಮ ಆಸೆ ಅದ ರೀ ಅದರ ಕಡೆದು ಜರಾ ಒಟ್ಟು ಐಟಮ್ ಎಲ್ಲ ನಾನ್ ವೆಜ್ ಐಟಮು ಆಮೇಲೆ ಎಲ್ಲ ಮಾಡ್ಕೊಂಡು ಗರಮ್ ಗರಮ್ ತಕೊಂಡು ಬರಬೇಕಂತ ನಿಮ್ಮ ಕೇಳತ್ತಿದ್ದೇರಿ